ಸುದೀರ್ಘವಾಗಿ ಇತಿಹಾಸ ಹೊಂದಿರುವ ಅಂದರೆ ಹಳೇ ಕಾಲದಿಂದ ಸಂಸ್ಕೃತಿಗಳು ಬಂದಿರೋದಂದರೆ ನಮ್ಮ ಮದುವೆ ಆಗ್ತೀವಲ್ಲ ತಾಳಿ ಹಾಕೊತ್ತೀವಿ ಕಾಲು ಉಂಗುರ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕ್ವಾಗಿ ನಮ್ಮ ಕುಟುಂಬದಲ್ಲಿ ಈ ಥರ ಎಲ್ಲ ಮಾಡ್ತೀವಿ ಮತ್ತು ಹಬ್ಬಗಳು ಅಂತಂದರೆ ಪ್ರತಿಯೊಂದು ಹಬ್ಬನುನೂ ನಮ್ಮ ಮನೆಗಳಲ್ಲಿ ಹೇಗೆ ಹಿರಿಯರು ಹೇಗೆ ಮಾಡ್ತಿದ್ದರೋ ಅದೇ ಥರ ನಾವು ನಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂನು ಅಷ್ಟೇ ಹಿರೀರು ಹೇಗ್ ಹೇಗ್ ಮಾಡ್ಕೊಂಬಂದಿದ್ದಾರೋ ನಾವೂ ಹಾಗೆ ಮಾಡ್ಕೊಂಡು ಹೋಗ್ತಿವಿ ನಿರ್ದಿಷ್ಟವಾಗಿ ಇದೇ ಥರವೇ ಮಾಡಬೇಕು ಅಂತ ನಾವು ಹೊಸ್ದಾಗೇನೂ ರೂಲ್ಸ್ ಮಾಡಿಕೊಂಡಿಲ್ಲ ಎಲ್ಲ ಹಿರಿಯರು ಹೇಗ್ ಹೇಗ್ ಹೇಳ್ಕೊಟ್ಟಿರ್ತಾರೋ ನಮಗೆ ಹಬ್ಬ ಮಾಡೋದಕ್ಕೆ ಅದೇ ಥರವೇ ನಾವು ಮಾಡ್ಕೊಂಡು ಬರ್ತೀವಿ